ಹಾಂ ಹೇಳಿ ಹೇಳಿ ಬಿಝಿ ಹೋಟೆಲ್ ಭಾರಿ ಬಿಝಿ ನಮ್ದು ಈಗ ಹಾಂ ನಿಮ್ಗೆ ಎಂತ ಬೇಕು ಹೇಳಿ ಕೂಡಲೇ ವ್ಯವಸ್ಥೆ ಮಾಡೋಣ ಹಾಂ ಹಾಂ ಹಾಂ ಹಾಂ ಹಾಂ ಎಂತ ಮೆನುವಿನಲ್ಲಿ ಮಸಾಲೆ ದೋಸೆ ಸೆಟ್ ದೋಸೆ ನೀರುಳ್ಳಿ ದೋಸೆ ಆಮೇಲೆ ಶಾವಿಗೆ ಮತ್ತು ಬಟಾಟೆ ಆಂಬಡೆ ಇಡ್ಲಿ ಸಾಂಬಾರು ಮತ್ತು ನಿಮ್ಮ ಅವಲಕ್ಕಿ ಇದೆ ಸಜ್ಜಿಗೆ ಮತ್ತು ಅವಲಕ್ಕಿ ಇದೆ ಕಡಲೆ ಕಡಲೆ ಅವಲಕ್ಕಿ ಇದೆಲ್ಲ ನಮ್ಮಲ್ಲಿ ಸ್ಪೆಷಲ್ ಎಲ್ಲಾ ಹಾಂ ಯಾ ಯಾವ್ದು ಬೇಕು ಹೇಳಿ ಫೇಮಸ್ ನಮ್ದು ಮಸಾಲೆ ದೋಸೆ ಎ ಒನ್ ಇಲ್ಲಿದ್ದು ಮಸಾಲೆ ದೋಸೆಗೆ ಕೇವಲ ನಲ್ವತ್ತು ರೂಪಾಯಿ ಮಾತ್ರ ಹಾಂ ಅಗಲವಾಗಿ ರುಚಿಯಾಗಿ ಚಟ್ನಿ ಹಾಕಿ ಕೊಡಲಾಗುವುದು ಪಾರ್ಸೆಲ್ ಬೇಕಾದರೆ ಕಳಿಸಲಾಗುವುದು ಹಾಂ ಮೈಸೂರು ಮಸಾಲೆ ಭಾರಿ ಫೈನಾಗಿ ಉಂಟು ಇದು ನಮ್ಮದು ಇಡೀ ಊರಿನಲ್ಲಿ ಪ್ರಸಿದ್ಧ ನಮ್ಮದೇ ದೋಸೆ ಹಾಂ ಹಾಂ ಹಾಂ

ಹಾಂ ನಾಲ್ಕು ಪ್ಲೇಟ್ ಪಾರ್ಸೆಲನ್ನು ನೀವು ರೆಡಿ ಮಾಡಿ ಇಡ್ತೇವೆ ಇಲ್ಲಿ ನಿಮ್ಮ ಇದು ಪೋನ್ ಎಲ್ಲಿ ಕಳ್ ಕಳಿಸಿ ಕೊಡುವಾ ಎಲ್ಲಿ ಕಳಿಸಿ ಕೊಡಬೇಕಂತ ಹೇಳಿ ಅಲ್ಲಿಗೆ ಕಳಿಸಿ ಕೊಡುವ ಮತ್ತು ನಾಳೆ ಬಂದು ದುಡ್ಡನ್ನು ಇಲ್ಲಿ ಕೌಂಟ್ರಲ್ಲಿ ಕೊಟ್ಟು ಹೋಗಿ ಹಾಂ ಆಯ್ತು ಹಾಂ ಆಯ್ತು ಆಯ್ತು ಭಾರಿ ಒಳ್ಳೆಯ ದೋಸೆ ಅಂತ ಹೇಳಿದರೆ ಇದು ಒಂದು ಸಲ ತಿಂದರೆ ಇನ್ನೊಂದ್ಸಲ ಬೇಕಂತ ಹೇಳ್ತಾರೆ ಇಲ್ಲಿ ಹಾಂ ಹಾಂ ಹಾಂ ಹಾಂ ಹೌದಾ ಹಾಗಾದ್ರೆ ಇದು ಹೇಳ್ಬೇಕು ಅಂತೇಳಿ ಇಲ್ಲ ಹಾಂ ಹಾಂ ಆಯ್ತು ಆಯ್ತು ಆಯ್ತು ಈಗ ಆ ಸಂಜೆಗೆ ಕಾಪಿ ಕೂಡಲೆ ನಿಮಗೆ ಐದಲ್ಲ ಈಗ ಆ ಆ ಐದು ನಲ್ ಆ ನಾಲ್ಕು ಕಳಿಸುವ ಕಳಿಸುವ ಕೂಡಲೆ ಹ್ಞೂ ಆಯ್ತು ಆಯ್ತು ಆಯ್ತು